ಹೌದು ನಾನು ಯೂಟೂಬಲ್ಲಿ ನೋಡ್ಕೊಂಡೆ ಕಲ್ತಿದ್ದೀನಿ ಶಾವ್ಗೆ ಪಾಯಸ ಮಾಡ ಅಂಥದ್ದನ್ನ ಫಸ್ಟು ನಾವು ಶಾವ್ಗೆನ ನೀಟಾಗೆ ಅಂದರೆ ಬಾಣ್ಲೆಲಿ ಹಾಕೊಂಡೆ ಅದಕ್ಕೆ ಸ್ವಲ್ಪ ತುಪ್ಪನ ಹಾಕೊಂಡು ನೀಟಾಗೆ ಕೆಂಪಗೆ ಬರ ಥರ ಹುರ್ಕೊಳ್ಬೇಕು ಅದು ಸ್ಮೆಲ್ ಬರುತ್ತೆ ಘಮ್ ಅಂತ ಅದಾದ ಮೇಲೆ ಅದನ್ನ ಒಂದು ನೀವು ಬೌಲ್ಗೆ ಅಥ್ವ ತಟ್ಟೆಗೆ ಹಾಕೊಳೊದು ಇಟ್ಕೊಳೆ ಇಟ್ಕೊಂಡು ಆದ ಮೇಲೆ ಮತ್ತು ಏನಂದರೆ ಸ್ವಲ್ಪ ತುಪ್ಪ ಹಾಕೊಂಡು ಗೋಡಂಬಿ ದ್ರಾಕ್ಷೀನ ಹುರ್ಕೊಳಿ ಹುರ್ದಾದ ಮೇಲೆ ಅದನ್ನ ಮತ್ತು ಬೇರೆದರಲ್ಲಿ ಒಂದು ಹಾಲನ್ನ ಕಾಯ್ಸ್ಕೊಂಡು ಇರಬೇಕು ಕಾ ಅದ್ರ ಜೊತೆನಲ್ಲಿ ಸಕ್ಕರೆ ಸಕ್ಕರೆನ ಹಾಲ್ಗೆ ಹಾಕಿ ಎಷ್ಟು ಹದ ಬೇಕೋ ನಮಗೆ ಸಿಹಿ ಜಾಸ್ತಿ ಕುಡಿಯೋರಿದ್ದರೆ ಸಕ್ಕರೆ ಜಾಸ್ತಿ ಹಾಕ್ಕೊಳ್ಳಿ ಇಲ್ಲಂತೇಳಿದರೆ ಸ್ವಲ್ಪ ಮೀಡ್ಯಮ್ ಆಗಿ ಹಾಕೊಳಿ ಅದು ಹಾಲಿನ ಜೊತೆಗೆ ಸಕ್ಕರೆನ ಬೆರೆಸಿ ಅದನ್ನ ಕುದಿಸ್ತಾ ಇರಬೇಕು ಅದಾದ ಮೇಲೆ ನೀವು ಏಮ ಮಾಡ್ಬೇಕಂದರೆ ಹುರ್ದಿರೊ ಶಾವ್ಗೆನ ಅದಕ್ಕೆ ಹಾಕೊಳ್ಳಿ ಹಾಕಾದ್ಮೇಲೆ ಗೋಡಂಬಿ ದ್ರಾಕ್ಷಿ ಇದು ಎರಡನ್ನು ನೀವೇನು ಮಾಡಿ ಮಿಕ್ಸ್ ಮಾಡಿ ಮೂರನ್ನು ಒಟ್ಟಿಗೆ ಏನಂದರೆ ನೀಟಾಗೆ ಕೈಯೆ ಹದಾ ಆಡಿಸ್ತ ಆಡಿಸ್ತಾ ಏನು ಮಾಡಬೇಕು ಹದಾ ಕಾವಿನಲ್ಲಿ ಇಟ್ಬಿಟ್ಟು ಅದನ್ನ ಚೆನ್ನಾಗಿ ಕುದಿಸಬೇಕು ಕುದ್ಸಾದಕದು ನಿಮಗೆ ಘಮ್ ಅಂತ ಸುವಾಸನೆ ಹರಡತ್ತೆ ಅದಾದ ಮೇಲೆ ಇಳಿಸಿ ಟೇಸ್ ಮಾಡಿದರೆ ಅದು ತುಂಬ ಚೆನ್ನಾಗಿದೆ ಈ ವಿಷಯನ ನಾನು ಯೂಟೂಬಲ್ಲಿ ನೋಡ್ಕೊಂಡು ಕಲ್ತಿದ್ದೀನಿ ನಾನುನೂ ಟೇಸ್ಟ್ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ನೀವು ಇದರಿಂದ ಕಲ್ತ್ಕೊಂಡು ಮಾಡ್ಕುಡ್ ಈ ಥರ ಇನ್ನ ಹೊಸೊಸದನ್ನ ಅವರು ರೆಸಿಪಿನ ತೋರಿಸ್ತಾ ಇರ್ತಾರೆ ಏನು ಮಾಡ್ಬೌದು ಅಂದರೆ ಅದನ್ನ ಕಲ್ತ್ಕೊಂಡಾಗ ನಾವೋ ಕರೆಕ್ಟಾಗಿ ಅವರು ಪ್ರಮಾಣಗಳನ್ನೆಲ್ಲ ಕೊಡ್ತಾರಲ್ಲ ಈ ರೀತಿಯಾಗಿ ಹಾಕಿ ಅಂತ ಅದನ್ನೆಲ್ಲ ನಾವು ನೀಟಾಗಿ ನೋಡ್ಕೊಂಡು ಮಾಡ್ತಾ ಹೋದರೆ ಕರೆಕ್ಟಾಗಿ ಅವ್ರು ಯಾವ ರೀತಿಯಾಗಿ ಒಳ್ಳೆಯ ಟೇಸ್ಟನ್ನ ಹೇಳಿರ್ತರೆ ಮಾಡಿರ್ತಾರೆ ಅದೇ ನಮಗೆ ಬರುತ್ತೆ ಈ ರೀತಿ ನಾವು ಪ್ರತಿ ದಿನನು ಹೊಸ ಹೊಸದನ್ನು ನಾವು ಕಲಿತಾ ಹೋಗ್ಬೌದು ಬೇರೆ ಬೇ ಈ ರೀತಿಯಾಗಿ ನಾನು ಅದೇ ಚಿತ್ರಾನ್ನ ಮಾಡೋದನ್ನು ಕಲ್ತಿದ್ದೀನಿ ಅನ್ನನ ಮೊದಲು ಮಾಮೂಲಿ ಎಲ್ಲರ್ಗು ಗೊತ್ತಿರಂಗೆ ಮಾಡ್ಕೊಳ್ತೀವಿ ಮಾಡಾದ್ಮೇಲೆ ಅದೇ ಮೇನಾಗಿ ಕರ್ಬೇವು ಸಾಂಬರು ಸೊಪ್ಪು ಹಸಿ ಮೆಣ್ಸಿನ್ಕಾಯಿ ಇದನ್ನ ಇಟ್ಕೊಳಿ ಕಾಯಿ ತುರಿ ಸ್ವಲ್ಪ ಮಾಡ್ಕೊಳ್ಳಿ ತುರ್ದು ಇಟ್ಕೊಂಡಿರಿ ಮತ್ತು ಅದನ್ನ ಲೆಮನ್ನ ಮಾಡೊದಾದರೆ ನೀವು ನಿಂಬೆಹಣ್ಣನ್ನ ಕಡ್ ಓ ಎರಡು ಹೋಳನ್ನು ಇಟ್ಕೊಳಿ ಅಂದರೆ ನೀವು ಮಾಡ ಪ್ರಮಾಣದ ಮೇಲೆ ಹೋಗುತ್ತೆ ಎಷ್ಟು ಜಾಸ್ತಿ ಮಾಡ್ಬೇಕು ಅಂತ್ಹೇಳಿದರೆ ಎರಡು ಲಿಂಬೆ ಹಣ್ಣು ಬೇಕಾಗುತ್ತೆ ಒನ್ ಕಡ್ಮೆ ಸಾಕಂತ್ಹೇಳಿದರೆ ಒಂದು ಸಾಕು ಮಾಡ್ಬೇಕಂದರೆ ಅದನ್ನ ಮೊದ್ಲು ಏನಂದರೆ ಅನ್ನನ ಮಾಡಿ ಇಟ್ಕೊಳಿ ಆಮೇಲೆ ಒಗ್ಗರ್ಣೆಗೆ ಎಣ್ಣೆನ ಹಾಕೊಳಿ ಎಣ್ಣೆಗೆ ಎಲ್ಲರ್ಗು ಗೊತ್ತಿರಂಗೆ ಸಾಸ್ವೆ ಕಡ್ಲೆ ಬೇಳೆ ಉದ್ದಿನ ಬೇಳೆ ಹಾಕೊಳ್ತೀವಿ ಒಬ್ಬರು ಓ ರುಚಿಗೆ ಬೇಕು ಅಂತ್ಹೇಳಿದರೆ ಜೀರ್ಗೆನ ಹಾಕೊಳ್ಬೌದು ಅದಾದ್ಮೇಲೆ ನೀವು ಫಸ್ಟು ಕರ್ಬೇವಿನ ಸೊಪ್ಪು ಹಾಕ್ತಿರಾ ಅದಾದ ಮೇಲೆ ಹಸಿ ಮೆಣ್ಸಿನ್ಕಾಯಿ ಈರುಳ್ಳಿ ಈರುಳ್ಳಿ ಇಷ್ಟ ಇರೋರು ಹಾಕ್ಕೊಳಿ ಇಲ್ಲಾಂದ್ರೆ ಏನು ಬೇಡ ಮತ್ತು ನಿಂಬೆ ಹಣ್ಣನ್ನ ಅದನ್ನ ಹಿಂಡಿ ಅದಾದ ಮೇಲೆ ಅರಿಶ್ನ ಹಾಕ್ಕೊಳಿ ಅರಿಶಿನ ಆದ್ಮೇಲೆ ಈಗ ನೀವು ಹಿಂಡಿ ಇಟ್ಕೊಂಡಿರಬೇಕು ನಿಂಬೆ ಹಣ್ಣಿನ ರಸನ ಇಲ್ಲಾಂದ್ರೆ ಅದು ಬೀಜ ಎಲ್ಲ ಬೀಳುತ್ತೆ ಬೀಜ ಎಲ್ಲಾದ ಸಿಕ್ಕಿದ್ದರೆ ಚೆನ್ನಾಗಿರಲ್ಲ ಬರಿ ರಸನ ಒಂದು ಲೋಟಕ್ಕೆ ಹಿಂಡಿ ಇಟ್ಕೊಂಡಿರಿ ಅದನ್ನ ಏನು ಮಾಡಿ ಅಂತ್ಹೇಳಿದ್ರೆ ಇದಕ್ಕೆ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಾದ್ಮೇಲೆ ಕಾವುನ್ನ ಕಡ್ಮೆ ಮಾಡ್ಕೊಳಿ ಮಾಡ್ಬಿಟ್ಟು ತುರ್ದು ಇರೋದನ್ನ ತೆಂಗಿನ ತುರಿನ ಅದಕ್ಕೆ ಹಾಕಿ ಹಾಕ್ಬಿಟ್ಟು ಉಪ್ಪನ್ನ ಉಪ್ಪು ಮರಿಬೇಡಿ ಉಪ್ಪು ಅದಕ್ಕೆ ಎಷ್ಟು ಬೇಕೋ ಅಷ್ಟನ್ನ ಹಾಕ್ಕೊಳಿ ನೀಟಾಗಿ ಏನು ಮಾಡಿ ಅಂದರೆ ಅದನ್ನ ಕೈ ಆಡಿಸಿ ಅದು ಬಾಣ್ಲಿಯಲ್ಲಿ ಕೆಳಗಡೆ ನಿಲ್ದಂಗೆ ನೀಟಾಗೆ ಮಾಡ್ಕೊಳಿ ನಿಮಗೆ ಎಣ್ಣೆ ಇಷ್ಟ ಇದ್ದರೆ ಎಣ್ಣೆ ಜಾಸ್ತಿ ಹಾಕ್ಕೊಳಿ ಇಲ್ಲಾಂದ್ರೆ ಸ್ವಲ್ಪ ಕಡ್ಮೆ ಹಾಕ್ಕೊಳಿ ಇದೆಲ್ಲ ಪೂರ್ತಿ ಆದ್ಮೇಲೆ ಇವಾಗ ನಾವು ಒಗ್ಗರ್ಣೆಗೆ ಮಾತ್ರ ಉಪ್ಪು ಹಾಕೊಂಡು ಇದೀವಿ ಮತ್ತು ಇವಾಗ ಏನಂದರೆ ನಿಮ್ಗ ಎಷ್ಟು ಬೇಕೋ ಹದಾ ನೋಡ್ಕೊಂಡು ಅನ್ನ ಇರುತ್ತಲ್ಲ ಅನ್ನನ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿ ಮತ್ತು ಅನ್ನಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟನ ಉಪ್ಪನ್ನ ಮಿಕ್ಸ್ ಮಾಡಿ ನೀಟಾಗೆ ಹದವಾಗಿ ಅದನ್ನ ಏನು ಮಾಡಬೇಕು ನೀವು ಕಲಿಸ್ತಾ ಹೋಗಬೇಕು ಕಲ್ಸಾದ ಮೇಲೆ ನೀವು ಅದಕ್ಕೆ ಇಷ್ಟ ಇದ್ದರೆ ಕಡ್ಲೆ ಬೀಜನ ನೀವು ಒಗ್ಗರ್ಣೆಗೆ ಹಾಕೊಂಡಿರ್ಬೌದು ಒಬ್ಬೊಬ್ರು ಇಷ್ಟ ಪಡಲ್ಲ ಬೇಡ ಅಂತ ಅಂಥವ್ರು ಕಡ್ಲೆ ಬೀಜನೇನು ನಾವು ಒಗ್ಗರ್ಣೆಗೆ ಹಾಕೊಳ್ಳೋದು ಬೇಡ ಇವಾಗ ನೀವು ನೀಟಾಗಿ ಮಾಡಾದ ಮೇಲೆ ಒಂದು ಸರಿ ಟೇಸ್ಟ್ ಮಾಡಿ ನೋಡಿ ಇದನ್ನು ನಾನು ಯೂಟೂಬಲ್ಲಿ ನೋಡ್ಕೊಂಡು ಕಲ್ತಿದ್ದೀನಿ ರುಚಿ ತುಂಬ ಚೆನ್ನಾಗಿ ಬರುತ್ತೆ ಅರಾಮಾಗಿ ಬೆಳಗ್ಗೆ ನೀವು ಕಡ್ಮೆ ಟೈಮಲ್ಲಿ ನೀವು ಎಲ್ಲರು ಹೊರಗಡೆ ಕೆಲ್ಸಕ್ಕೆಲ್ಲ ಹೋಗೊದಾದರೆ ಅತೀ ಕಡ್ಮೆ ಸಮಯ ತೆಗೆದ್ಕೊಂಡು ನೀಟಾಗೆ ಅಂದರೆ ಮನೆಯವರೆಲ್ಲ ಚೆನ್ನಾಗೆ ತಿನ್ನ ಅಂತ ತಿಂಡಿಯನ್ನ ನೀವು ಕಡಿಮೆ ಸಮಯದಲ್ಲಿ ನೀವು ಮಾಡ್ಕೊಡ್ಬೌದು ಓಕೆ ತ್ಯಾಂಕ್ ಯು